ಅಲೋ ಹಾಂ ಕೆನರಾ ಬ್ಯಾಂಕಾ ಮ್ಯಾನೇಜರ್ ಸರ್ ನಮಸ್ತೆ ಹಾಂ ಸರೂ ನಾನು ನಿಮ್ಮ ಬ್ಯಾಂಕಲ್ಲಿ ಬ್ರಾಂಚಲ್ಲಿ ಅಕೌಂಟ್ ಓಪನಿಂಗ್ ಅಂತ ಬಂದಿದ್ದೆ ಕ್ಲರ್ಕ್ ಅವರು ಅವರು ಸರಿ ರೆಸ್ಪಾನ್ಸೇ ಮಾಡ್ತಿಲ್ಲ ಸರ್

ಆಂ ಅಶೋಕ್ ಸರ್ ಅಶೋಕು ಹಾಂ ಹಾಂ ಎಸ್ ಬಿ ಅಕೌಂಟಿಗೆ

ಹೌದಾ ಹಾಂ ಹಾಂ ಹಾಂ

ಸರಿ ಸರ್ ಹಾಂ ಹಾಂ ಹಾಂ ಎಲ್ಲ ಕೊಟ್ಟಿದ್ದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೆ ಆಧಾರ್ ಕಾರ್ಡು ಫೋಟೋ ಹ್ಞೂ ಹಾಂ ಹಾಂ ಹಾಂ ಇದೆ ಸರ್

ಒಕ್ ಸ ಓಕೆ ಸರ್

ಆಯ್ತು ಸರ್ ಹಾಂ ಎ ಟಿ ಎಮ್ ಕಾರ್ಡು ಬೇಕಿತ್ತು ಆಮೇಲೆ ನೆಕ್ಷ್ಟು ನಾನು ಲೋನು ಮಾಡಬೇಕು ಹಾಂ ಹಾಂ ಹಾಂ ಹಾಂ ಫಾರ್ಮ್ ಒಯ್ದಿದ್ದೀನಿ ಹಾಂ ಸರಿ ಸರ್ ಹಾಂ ಹಾಂ

ಸರಿ ಸರ್ ಆಯ್ತು ಹಾಂ ಆಯ್ತು ಸರ್ ಹಾಂ ಮತ್ತೇನು ನೆಕ್ಷ್ಟು ಲೋನು ಮಾಡೋದಿದೆಯಾ ಸರಿ

ಸರಿ ಸರ್ ಹಾಂ ಹಾಂ ಹೌದು ಹೌದೌದು ಹಾಂ ಹಾಂ

ಸರಿ ಸರ್ ಓಕೆ ಸರ್ ಹಾಂ ಆಯ್ತು ಹ್ಞೂ ಹ್ಞೂ ಹ್ಞೂ ಹೌದು ಸರ್ ಹಾಂ ಓಕೆ ಸರ್ ಆಯ್ತು ಎ ಟಿ ಎಮಿಗೇ ಸರ್ ಯಾನ್ವಲಿ ಚಾರ್ಜಸ್ ಇದೆಯಾ ಹಾಂ ಹಾಂ ಓಕೆ ಓಕೆ ಸರ್ ಹ್ಞೂ ಆಯ್ತು ಸರ್ ಹಾಂ ಹಾಂ ಹಾಂ ಇಲ್ಲ ಸರ್ ಹಾಂ ಸರಿ ಸರ್ ಹಾಂ ಓಕೆ ಸರ್ ಹಾಂ ಇಲ್ಲ ಸರ್ ಬರ್ತೀನಿ ಬರ್ತೀನಿ ಹಾಂ ಹಾಂ ಹೌದ ಹಾಂ ಸರಿ ಸರ್ ಹಾಂ ಹಾಂ ಆಯ್ತು ನಾಳೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬರ್ತೀನಿ ಓಕೆ ಥ್ಯಾಂಕ್ ಯು ಸರ್